ಈಗಿನ ಕಾಲದಲ್ಲಿ ಈಗ ಹುಟ್ಟಿರೋ ಮಕ್ಕಳುಗಳು ಕನ್ನಡ್ದ ಕನ್ನಡದಲ್ಲಿ ಅಪ್ಪ ಅಮ್ಮ ಅನ್ನೋದನ್ನೇ ಮರ್ತು ಬಿಟ್ಟವ್ರೆ ಎಲ್ಲ ಮಮ್ಮೀ ಡ್ಯಾಡೀ ಅಂತ ಕರೀತಾರೆ ಬಟ್ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾತಾಡೋದ್ನ ಕಲೀಬೇಕು ಫಸ್ಟು ಅವ್ರ ಪೇರೆಂಟ್ಸು ಮಕ್ಕಳಿಗೆ ಹೇಳ್ಕೊಡ್ಬೇಕು ಮೊದ್ಲ್ ಕನ್ನಡ ಕಲೀಬೇಕು ಫಸ್ಟು ಅಂತ ಈಗ ಎಲ್ಲ ತಗೊಂಡೋಗಿ ಇಂಗ್ಲೀಷ್ ಮೀಡಿಯಮ್ಮು ನನ್ನ ಮಗ ಹಂಗೋದ್ಲಿ ಹಿಂಗೋದ್ಲಿ ಅಂತ ಕನ್ನಡ ಕನ್ನಡ ಕಲ್ಸಿ ಕನ್ನಡದ ಕನ್ನಡ ಮೀಡಿಯಮ್ಮಲ್ಲೋದಿದ್ರೆ ಬರಿ ಕನ್ನಡದವ್ನೇ ಆಗ್ಬಿಡ್ತಾನೆ ಇಂಗ್ಲೀಷ್ ಕಲಿಯಲಿ ಹಂಗ್ ಮಾತಾಡಲಿ ಅಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮ್ಗೆ ತಗೊಂಡೋಗಿ ಹಾಕ್ತಾರೆ ಎಲ್ಲರೂ ಕನ್ನಡನೇ ಮರ್ತು ಬಿಡ್ತಾರೆ ಆ ಮಕ್ಳಿಗೆ ಪಸ್ಟು ಪೇರೆಂಟ್ಸ್ ಅವ್ರ್ಗೆ ಗೈಡ್ ಮಾಡಿ ಅವರಿಗೆ ಕನ್ನಡ ಕಲಿಯೋದ್ನ ಹೇಳ್ಕೊಡ್ಬೇಕು ಈ ಕನ್ ನನ್ನ ಪ್ರಕಾರ ಕರ್ನಾಟಕದಲ್ಲಿದ್ದು ಫಸ್ಟು ಕನ್ನಡ ಕಲೀಬೇಕು ಆಮೇಲೆ ಮಿಕ್ಕಿದ್ದು